ನಮ್ಮ ಹಳ್ಳಿಯಲ್ಲಿ ಹೋದ ವರ್ಷ ಒಬ್ಬರಿಗೆ ನಾಯಿ ಕಚ್ಚಿತ್ತು ಅವರಿಗೆ ತುಂಬ ಕಾಲು ಎಲ್ಲ ತುಂಬ ಗಾಯ ಆಗಿ ಹೋಗಿ ರಕ್ತ ಎಲ್ಲ ಬಂದು ಇದಾಗ್ಬಿಟ್ಟಿತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ಆಸ್ಪತ್ರೆಗೆ ಹೋಗಿ ಹದಿನಾಲ್ಕು ಇಂಜೆಕ್ಷನ್ ಹಾಕಿ ಅದೆಲ್ಲ ವಾಶ್ ಮಾಡಿ ಮದ್ದು ಹಾಕಿ ಕರ್ಕೊಂಡು ಮನೆಗೆ ಬಂದರೆ ಅದಕ್ಕೂ ಎರಡು ವರ್ಷಕ್ಕಿಂದೆ ಒಬ್ಬರಿಗೆ ಹೀಗೆ ನಾಯಿ ಕಚ್ಬಿಟ್ಟಿತು ಹಳ್ಳಿಯಲ್ಲಿ ಅವರಿಗೆ ಇಂಪೆನ್ಷನ್ ಆಗಿ ಹೋಗಿ ಏನೋ ಹೆಚ್ಚು ಕಡಿಮೆ ಎಲ್ಲ ಆಗಿ ಹೋಗಿ ಪಾಪ ಅವರು ತೀರ್ಕೊಂಡೇಬಿಟ್ರು ಈ ಕಿತ ಕಚ್ಚಿರೋರಿಗೆ ಸ್ವಲ್ಪ ಪರ್ವಾಗಿಲ್ಲ ಆಸ್ಪತ್ರೆಗೆ ಎಲ್ಲ ಕರ್ಕೊಂಡೋಗಿ ಗುಣ ಆಗೈತೆ ನಾರ್ಮಲ್ ಆಗಿ ಇದ್ದಾರೆ ಅವರು ಅದಕ್ಕೆ ನಾವು ಹೊರಗಡೆ ಹೋಗುವಾಗ ನಾಯಿಗಳ ಹತ್ತಿರ ಬೀದಿ ನಾಯಿ ಸಾಕಿರುವ ನಾಯಿ ಹತ್ತಿರ ಹೋಗದೇ ನಮ್ಮ ಮಕ್ಕಳನ್ನ ನಾವು ಜಾಗೃತಿಯಿಂದ ಕರ್ಕೊಂಡೋಗ್ಬೇಕು ಕರ್ಕೊಂಡ್ಬರ್ಬೇಕು ಏನು ಮಾಡೋದು ಏನು ನಾಯಿಗಳು ಬೀದಿ ನಾಯಿಗಳು ಓಡಾಡ್ತ ಊಟ ಸ್ವಲ್ಪ ಹಾಕಿದರೆ ತಿಂದುಕೊಂಡು ಸೈಡ್ಗೆ ಹೋಗ್ತೈತೆ ಇವು ಹುಚ್ಚು ನಾಯಿಗಳು ಇರೋವಕ್ಕೆ ಅವು ಗೊತ್ತಾಗೋದಿಲ್ಲ ಬಂದು ಮೇಲೆ ಬೀಳುತ್ತೆ ತುಂಬ ನಾಯಿಗಳು ಆಗ್ಬಿಟ್ಟೈತೆ ಕಾರ್ಪೇಷನವರಿಗೆ ಫೋನ್ ಮಾಡಿ ಹೇಳಿದ್ರೂ ಅವರು ಕಿವಿ ಮೇಲೆನೇ ಹಾಕ್ಕೊಳಲ್ಲ ನಮ್ಮ ಜಾಗ್ರತೆಯಲ್ಲಿ ನಾವಿರಬೇಕು ನಮ್ಮ ನಮ್ಮ ಭದ್ರತೆ ನಾವು ನೋಡ್ಕೋಬೇಕು ಬೇರೆಯವ್ರು ಭದ್ರತೆ ಬೇರೆಯವ್ರು ದಾರಿಯಲ್ಲಿ ಹೋಗ್ತಾರೆ ಅವರು ಬಂದರೆ ಬಂದರು ಸಪೋರ್ಟ್ಗೆ ಇಲ್ಲದಿದ್ರೆ ಬರಲ್ಲ ನಮ್ಮ ಹಳ್ಳಿಗಳಲ್ಲಿ ಒಬ್ಬರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದರೆ ಎಲ್ಲ ಊರು ಊರೇ ಬರ್ತೈತೆ ಹೀಗೆ ಒಂದು ದಿವಸ ನಾಯಿ ಕಚ್ಚಿ ಬಿಟ್ಟಿತ್ತು ಪಾಪುಗೆ ಕಚ್ಚಿದಾಗ ಊರು ಊರೇ ಬಂದು ಆ ಹುಚ್ಚು ನಾಯಿಯನ್ನು ಹೊಡೆದು ಸಾಯಿಸಿ ಹಾಕಿದರು ಈವಾಗ ಮತ್ತೆ ಇನ್ನೂ ಒಂದು ಯಾವುದೋ ಸ್ಟಾರ್ಟ್ ಆಗೈತೆ ಅದು ಭಯ ಇಕ್ಕಿಸೈತೆ ನ ಓಡಿಸ್ತೈತೆ ನ ಮಕ್ಕಳು ಏನೆಂದ್ರೆ ಆಟ ಆಡೋಕೆ ಆಚೆ ಕಡೆ ಹೋದರೆ ಆ ಹುಚ್ಚು ನಾಯಿ ತರಮ್ಲಾಡಿ ಹೊಡಿತೈತೆ ತರಮ್ಮನಾಡಿ ಓಡಾಡಿಸ್ತೈತೆ ಮಕ್ಕಳನ್ನ ಭಯ ಬೀಳಿಸ್ತೈತೆ ನಮಗೆ ದೊಡ್ಡವ್ರಿಗೆ ಭಯ ಇನ್ನು ಮಕ್ಕಳಿಗೆ ಭಯ ಇರಲ್ಲ ಹುಚ್ಚು ನಾಯಿನ ನೋಡಿದರೆ ಈ ಥರ ಅದಕ್ಕೆ ಕಾಫೇಷನವ್ರಿಗೆ ತಿಳಿಸಬೇಕು ಅಂತ ಹೇಳಿ ತಿಳ್ಕೊಂಡಿದ್ದೀವಿ ಕಾರ್ಪೇಷನವ್ರು ಬಂದು ಆ ಹುಚ್ಚು ನಾಯಿನ ಎತ್ಕೊಂಡು ಹೊರಟೋದ್ರೆ ಊರಲ್ಲಿ ನಮ್ಮ ಹಳ್ಳಿಯಲ್ಲಿ ನಾವು ಧೈರ್ಯವಾಗಿ ಓಡಾಡ್ಬೋದು ಅದಕ್ಕೆ ನಾವು ಮಕ್ಕಳನ್ನ ಆಚೆ ಕಡೆ ಕರ್ಕೊಂಡು ಹೋಗೋವಾಗ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತೀನಿ ಜೊತೆಯಲ್ಲೇ ಒಬ್ಬೊಬ್ರನ್ನ ಎಲ್ಲೂ ಹೋಗೋಕೆ ಬಿಡ್ತಾಯಿಲ್ಲ ನಾವು ನಿ ನೀವು ಅಷ್ಟೇ ಹುಷಾರಾಗಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಕರ್ಕೊಂಡ್ಬನ್ರಿ ನ ನಮ್ಮಳ್ಳಿಯಲ್ಲಿ ಇದೇ ಥರ ಆಗ್ತಾಯಿದೆ ನಿಮ್ಮ ಕಡೆನೂ ನೋಡ್ಕೊಳ್ರಿ ಹುಚ್ಚು ನಾಯಿಗಳು ಒಳ್ಳೆ ನಾಯಿಗಳು ಈ ಥರ ಇರ್ತೈತೆ ಮತ್ತೆ ಪ್ರಾಣಕ್ಕಿಂತ ಹೆಚ್ಚು ಏನೈತೆ ನಮ್ಮ ಪ್ರಾಣ ನಾವು ಕಾಪಾಡ್ಕೊಬೇಕಲ್ಲ ನಾಯಿಯಿಂದ ದೂರ ಇರಬೇಕು ನಾವು ಎಲ್ಲ ನಾಯಿನೂ ಕಚ್ತೈತೆ ಅಂತ ಹೇಳೋಕೆ ಆಗಲ್ಲ ಯಾವ್ದು ಈ ಹುಚ್ಚು ನಾಯಿ ಈ ಥರ ಅವನ್ನೇನಾದ್ರೂ ಇದ್ಮಾಡಿದ್ರೆ ಮೇಲೆ ಬೀಳುತ್ತೆ ಅದಕ್ಕೆ ನಾವು ಆ ಥರ ನಾಯಿಗಳಿಂದ ದೂರ ಇರಬೇಕು ನಾಯಿ ಹತ್ತಿರನೇ ಹೋಗಬಾರ್ದು ನಾವು ನಮ್ಮ ಹಳ್ಳಿಗಳಲ್ಲಿ ತುಂಬ ಭಯ ಬೀಳ್ತಾರೆ ನಾಯಿಗಳು ಏನಾದ್ರೂ ಹೋಗು ಅಂದರೆ ಓಡಿಸ್ಕೊಂಡ್ಬಂದ್ರೆ ತುಂಬ ಭಯ ಬೀಳ್ತಾರೆ ನಮ್ಮ ಹಳ್ಳಿಗಳಲ್ಲಿ ಅದಕ್ಕೆ ಸ್ವಲ್ಪ ಹುಷಾರಾಗಿ ಓಡಾಡಿಕೊಂಡು ಇರಬೇಕು ಮತ್ತೆ ಬೇರೆ ಕಡೆನೂ ಸಿಟಿ ಹಳ್ಳಿಗಳಲ್ಲಿ ತುಂಬ ಕಡೆ ಇದೇ ಥರ ನಡೀತಾಯಿರ್ಬೋದೇನೋ ಹುಷಾರಾಗಿರ್ರಿ ಓಡಾಡಿಕೊಂಡು ಹೋಗ್ತಾ ಬರುತ್ತಾ ಅಕ್ಕ ಪಕ್ಕ ನೋಡಿಕೊಂಡು ಹೋಗಿ ಬನ್ರಿ ಅಂತ ಹೇಳ್ತೀನಿ